ಹಲೋ ಹಲೋ ಹೇಳಿ ಮೇಡಮ್ ನಮಸ್ಕಾರ ಹೇಳಿ ಮೇಡಮ್ ಹಾಂ ಮೇಡಮ್ ಹೇಳಿ ಮೇಡಮ್ ಮೇಡಮ್ ಯಾವುದು ಕರ್ನಾಟಕದ್ದಾ ಬೇರೆ ಮೇಡಮ್ ಹೌದಾ ಮೇಡಮ್ ಮೇಡಮ್ ಕರ್ನಾಟಕದಲ್ಲಿ ನೋಡಿ ನೀವು ಕೋಲಾರಂದರೆ ನಿಮಗೆ ಹತ್ತಿರದಲ್ಲಿ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕಿದೆ ಬೆಂಗ್ಳೂರ್ಗೆ ಔಟ್ಸ್ಕರ್ಟ್ಸಲ್ಲಿದೆ ನೋಡಿಬಿಟ್ಟಿದಿರಾ ಮೇಡಮ್ ಅದುಬಿಟ್ರೆ ನೀವು ಮೈಸೂರತ್ರ ಬಂದರೆ ಚಾಮನಗರ ಡಿಸ್ಟ್ರಿಕ್ಕಲ್ಲಿ ಬಿಳಿಗಿರಿ ರಂಗನ ಬೆಟ್ಟದ ವೈಲ್ಡ್ ಲೈಫ್ ಟೈಗರ್ ಸ್ಯಾಂಚುರಿ ಇದೆ ಮೇಡಮ್ ಅಲ್ಲಿ ಟೈಗರ್ಸು ಜಾಸ್ತಿ ಟೈಗರು ಮತ್ತು ಆನೆ ಹುಲಿ ಆನೆ ಜಾಸ್ತಿ ಮೇಡಮ್ ಅದು ಬಿಟ್ಟರೆ ಮೇಡಮ್ ಎಲ್ಲ ಪ್ರಾಣಿಗಳ ನೀವು ನೋಡ್ಬೇಕಾರೆ ನೀವು ಮೈಸೂರು ಝೂಗೆ ಬಂದುಬಿಡಿ ಮೇಡಮ್ ಝೂನಲ್ಲಿ ಎಲ್ಲಾ ಪ್ರಾಣೀನೂ ಇರ್ತದೆ ನಿಮಗೆ ಆಫ್ರಿಕಾಯಿಂದ ತಂದಿರೋದು ಅಂಟಾರ್ಟಿಕಾಯಿಂದ ತಂದಿರುವ ಪೆಂಗ್ವಿನ್ ಸಮೇತ ಇರುತ್ತೆ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂದರೆ ಕಾಡು ಆ ಪ ಪ್ರಾಕೃತಿಕವಾದ ಕಾಡಲ್ಲಿ ಯಾವ್ಯಾವ ಪ್ರಾಣಿಗಳಿರುತ್ತೆ ಅದು ನಮ್ಗೆ ನೋಡೋಕ್ ಸಿಗತ್ತೆ ಫಾರ್ ಎಕ್ಸಾಂಪಲ್ ನೀವು ನಾಗರಹೊಳೆ ಅಭಯಾರಣ್ಯ ಅಥವಾ ವೈಲ್ಡ್ ಲೈಫ್ ಸ್ಯಾಂಚುರಿಗೆ ಬಂದರೆ ಅಲ್ಲಿ ಹುಲಿ ಇರ್ತದೆ ಆನೆಗಳಿರ್ತವೆ ಕರ್ನಾಟಕದಲ್ಲಿ ಅತೀ ಹೆಚ್ಚು ಕಾಡಲ್ಲಿರೋದು ಹುಲಿ ಆನೆ ಕಡವೆಗಳು ಜಿಂಕೆಗಳು ಮತ್ತು ಕಾಡೆಮ್ಮೆ ಮೇಡಮ್ ಸಿಂಹ ನಮ್ಮ ಕಡೆ ಇರಲ್ಲ ಇನ್ನು ನೀವು ಬಂಡೀಪುರ ನ್ಯಾಷನಲ್ ಪಾರ್ಕ್ ಬಂದರೆ ಅಲ್ಲಿ ಹುಲಿ ಅಷ್ಟೇ ಇರೋದು ಜಾಸ್ತಿ ಬೇರೆ ಪ್ರಾಣಿಗಳೇನಿರಲ್ಲ ಅದರಲ್ಲಿ ಹುಲಿ ಆನೆ ಅಲ್ಲ ನೀವು ಎಲ್ಲಾ ಪ್ರಾಣಿ ನೋಡ್ಬೇಕಂದರೆ ಝೂಗೆ ಹೋಗ್ಬೇಕು ಮೇಡಮ್ ವೈಲ್ಡ್ ಲೈಫ್ ಸ್ಯಾಂಚುರಿಯಲ್ಲಿ ಇನ್ನು ಇನ್ನು ಒಂದು ಏನಂದರೆ ಇನ್ನೊಂದು ಹೇಳ್ಬಿಡ್ತೀನಿ ನಿಮಗೆ ಝೂನಲ್ಲಿ ಹೋದರೆ ಏನಾಗುತ್ತೆ ಪ್ರಾಣಿಗಳನ್ನೆಲ್ಲಾ ಬೋನಲ್ಲಿ ಹಾಕಿಟ್ಟಿರ್ತಾರೆ ಅವಕ್ಕೆ ಸ್ವಾತಂತ್ರ್ಯ ಇರಲ್ಲ ಅದೇ ನೀವು ವೈಲ್ಡ್ ಲೈಫ್ ಸ್ಯಾಂಚುರಿಗೆ ಬಂದಾಗ ಸಫಾರಿ ಅಂತ ಮಾಡ್ತಾರೆ ಪ್ರಾಣಿಗಳು ಕಾಡಲ್ಲಿ ಫ್ರೀಯಾಗಿ ಓಡಾಡಿಕೊಂಡಿರ್ತದೆ ಸ್ವತಂತ್ರವಾಗಿರ್ತವೆ ನಾವು ಜೈಲ್ ಥರ ನಾವು ಒಂದು ವೆಹಿಕಲಲ್ಲಿ ಹೋಗ್ತೀವಿ ಒಂದು ಕೇಜ್ ಥರ ಒಂದು ವೆಹಿಕಲ್ಲು ಬಸ್ ಮಿನಿ ಬಸ್ ಥರ ಇರ್ತದೆ ಅದಕ್ಕೆ ಫುಲ್ಲು ಓಪನ್ ಸ್ಪೇಸ್ ಫುಲ್ ಕೇಜು ಈ ಹುಲಿ ಬೋನು ಹೆಂಗಿರುತ್ತೆ ಹಂಗೆ ಕೇಜ್ ಮಾಡಿಟ್ಟಿರ್ತಾರೆ ನಾವು ಆ ಕೇಜಲ್ಲಿ ಹೋಗಿ ಸ್ವತಂತ್ರವಾಗಿ ವಿಹರಿಸ್ತಕ್ಕಂಥ ಪ್ರಾಣಿಗಳನ್ನ ನೋಡ್ತಕ್ಕಂಥ ಅವಕಾಶ ಮೊನ್ನೆ ಎಲ್ಲಾ ಟು ಮಂತ್ಸ್ ಬ್ಯಾಕು ಪ್ರೈ ಮಿನಿಸ್ಟ್ ಕೂಡ ಬಂದೋದ್ರು ಮೇಡಮ್ ನಮಗೆ ಸ್ಯಾಂಚುರಿಗೆ ಬಂಡೀಪುರಕ್ಕೆ ಬಂದು ಇಲ್ಲಿ ಹುಲಿ ಆನೆ ಎಲ್ಲ ನೋಡ್ಕೊಂಡೋದ್ರು ನೀವು ಬನ್ನಿ ಬೇಕಾದ್ರೆ ಎಲ್ಲಾ ವ್ಯವಸ್ಥೆ ಮಾಡೋಣ ಚೆನ್ನಾಗಿರ್ತದೆ

ಮೇಡಮ್ ಬನ್ನಿ ಮೇಡಮ್ ಅದಕ್ಕೇನಂತೆ ನಿಮಗೇನು ಮೇಡಮ್ ಬಂಡೀಪುರದಲ್ಲಿ ಗೌರ್ಮೆಂಟ್ದೆ ಫಾರೆಸ್ಟ್ ಗೆಸ್ಟ್ ಹೌಸ್ ಇದೆ ರೆಸಾರ್ಟ್ ಇದೆ ಅದರಲ್ಲಿ ಉಳ್ಕೋಬೋದು ನೀವು ಇಲ್ಲ ನಮಗೆ ಬಂಡೀಪುರ ಎಕ್ಸ್ಪೆನ್ಸೀವ್ ಆಗುತ್ತೆ ಅಂದರೆ ಮೈಸೂರಲ್ಲಿ ಸ್ಟೇ ಮಾಡ್ಬೋದು ಯಾವ್ದಾನಾ ಲಾಡ್ಜಲ್ಲಿ ಅಲ್ಲಿ ಬೆಳಗ್ಗೆ ಹೊರಟರೆ ಅಲ್ಲಿಂದ ಬಂಡೀಪುರಕ್ಕೆ ಒನ್ ಒನ್ ಆ್ಯಂಡ್ ಹಾಫ್ ಹವರ್ ಆಗುತ್ತೆ ಮೇಡಮ್ ಬರ್ಬೋದು ನೀವು ಆರಾಮಾಗಿ ಆಯ್ತು ಮೇಡಮ್ ಹಂಗೆ ಮಾಡಿ ನೀವು ಫೋ ಇದೇ ನಂಬರಗ್ ಫೋನ್ ಮಾಡಿ ಬರೋಕೆ ಮುಂಚೆ ಹೇಳಿದರೆ ನಾನು ಎಲ್ಲಾ ಅರೇಂಜ್ ಮಾಡ್ಕೊತೀನಿ ಮಾಡ್ಕೊಡೋಣ ಮೇಡಮ್ ಅದಕ್ಕೇನಂತೆ ಖಂಡಿತ ಮಾಡಣ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಹಾಂ ಮೇಡಮ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು